ಹಾಂ ಯಾರು ಹಾಂ ಹೌದು ಯಾವಾಗ ಹೇಳಿ ಹಾಂ ಹೌದಾ ಹಾಂ ಏನಾಗಿದೆ ಓಕೆ ಹೊರ್ಗಡೆ ಮಳೆಯಲ್ಲಿ ಅದ್ರಲ್ಲಿ ಏನಾದರೂ ಓಡಾಡಿದ್ರಾ ನೀವು

ಅದೇ ಸರ್ ಪ್ರಾಬ್ಲಮ್ ಆಗಿರೋದು ನಿಮಗೆ ಇವತ್ತಿಗೆ ಜಾಸ್ತಿ ಸಿರಪ್ ಐತಾ ಇಲ್ಲವಾ ಖಾಲಿಯಾಗೈತ ಮತ್ತೆ ಬನ್ನಿ ಕ್ಲಿನಿಕ್ ಅಲ್ಲ ಮತ್ತೆ ಚೆಕ್ ಮಾಡೋಣ ಇವತ್ತು ಸಂಡೇ ಅಲ್ಲ ಆಲಿಡೇ ಇದೆ ಬಟ್ ನಮ್ಗೆ ನಾಳೆ ಬಂದುಬಿಡಿ ಒಂದು ಟ್ವೆಲ್ವ್ ಒ ಕ್ಲಾಕ್ ಮಧ್ಯಾಹ್ನ

ಸರ್ ಅಲ್ಲಿವರೆಗೂ ಟಾಬ್ಲೆಟ್ಸ್ ಬರಕೊಟ್ಟಿದ್ನಲ್ಲ ನಾನು ಸ್ಲಿಪ್ ಇದೆಯಲ್ಲ ನಿಮ್ಮ ಹತ್ತಿರ ಅದು ತಗೊಂಡು ಹೋಗ್ ಮೆಡಿಕಲಲ್ಲಿ ಪರ್ಚೇಸ್ ಮಾಡಿಕೊಳ್ಳಿ ಟಾಬ್ಲೆಟ್ಸ್ ಹಾಂ ಆ ಥರ ಆಗುತ್ತಲ್ಲಾ ಏನು ಇಲ್ಲಕ್ಕ ಮಾರ್ನಿಂಗ್ ಒಂದು ಸರ್ತಿ ಕಾಲ್ ಮಾಡಿ ಹಾಂ ಓಕೆ ನಾನು ಇನ್ಫಾರ್ಮ್ ಮಾಡಿರ್ತಿನಿ ರಿಸೆಪ್ಷನಿಸ್ಟ್ ಹತ್ತಿರ ಮತ್ತೆ ಬಂದು ಇದು ಮಾಡಿ ಅಲ್ಲಿ ಬಂದು ಟೋಕನ್ ತೊಗೊಳ್ಳಿ ಬಂದು ಅದೆ ಬಿಸ್ನೀರು ತೊಗೊಳಿ ಯಾಕಂದರೆ ಕೋಲ್ಡ್ ಆಗಿದೆಯಲ್ಲ ಮಳೆ ಬರ್ತಿದೆಯಲ್ಲಾ ಬಿಸ್ನೀರು ಯೂಸ್ ಮಾಡಿ ಮತ್ತು ಕೋಲ್ಡ್ ಐಟೆಮ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ನು ನೀವು ಸರ್ ಈಗ ಈಗ ಕೋಲ್ಡ್ ಐಟೆಮ್ಸ್ ಏನು ತಿನ್ನಕ್ ಹೋಗ್ಬೇಡಿ ಮಳೆ ಬರ್ತಿದೆಯಲ್ಲಾ ಈಗ ಮೋಡ ಎಲ್ಲಾ ಚೇಂಜ್ ಆಗಿದೆಯಲ್ಲಾ ಬಿಸ್ನೀರು ಕುಡೀರಿ ಮತ್ತು ಕೋಲ್ಡ್ ಐಟೆಮ್ಸ್ ಮೊಸರು ಮಜ್ಜಿಗೆ ಮತ್ತು ಹಾಲೆಲ್ಲಾ ಇದ್ಮಾಡಕ್ಕೆ ಹೋಗ್ಬೇಡಿ ಟೀ ಜಾಸ್ತಿ ಏನಾದರೂ ಕುಡಿತೀರಾ ನೀವು ಟೀ ಏನಾದರೂ ಜಾಸ್ತಿ ಕುಡಿತೀರಾ ನೀವು ಹಾಂ ಅದಕ್ಕೆ ಅದು ಕಡಿಮೆ ಮಾಡಿ ಫಸ್ಟ್ ನೀವು ಮೈನ್ ಅದೇ ಪ್ರಾಬ್ಲಮ್ ಆಗಿರೋದು ಓಕೆನಾ ಅದು ಕಡಿಮೆ ಮಾಡಿ ನಾನ್ ವೆಜ್ ಏನೂ ತಿನ್ನೋಕೆ ಹೋಗ್ಬೇಡಿ ಈಗ ಪರವಾಗಿಲ್ಲ ಒಂದು ಟೂ ಡೇಸ್ ವೇಟ್ ಮಾಡಿ ಇಲ್ಲ ಮತ್ತೆ ಜಾಸ್ತಿಯಾಗುತ್ತಲ್ಲ ಕೆಲವ್ರ್ಗೆ ಅಡ್ಜೆಸ್ಟ್ ಆಗುತ್ತೆ ಕೆಲವ್ರ್ಗೆ ಅಡ್ಜೆಸ್ಟ್ ಆಗೋಲ್ಲ ಬಾಡಿಗೆ ಅದು ಇದು ಆಗುತ್ತೆ ಅದಕ್ಕೆ ಹೇಳ್ತಿರೋದು ಓಕೆ ಓಕೆ ಹಾಂ ಖಂಡಿತಾ ಬನ್ನಿ